ಹಲೋ ಇದು ಇಂಟರ್ನ್ಯಾಷ್ನಲ್ ಹೋಟೆಲ್ಲಾ ಅಲೋ ಸರ್ ನಾನು ಶಶಿ ಅಂತ ನಿಮ್ಮದು ಹೋಟೆಲ್ ಮೆನು ನೋಡ್ತಿದ್ದೆ ನಿಮ್ಮಲ್ಲಿ ಡಿಫ್ರೆಂಟ್ ದೇಶಗಳದ್ದು ಊಟಗಳು ಸಿಗುತ್ತೆ ಅಂತ ಗೊತ್ತಾಯಿತು ಸರ್ ನಾನು ಹೇಳ್ತೀನಿ ನೋಟ್ ಡೌನ್ ಮಾಡ್ಕೊತೀರಾ ಹಾಂ ಸರಿ ಸರ್ ಇಟಾಲಿಯನ್ನಲ್ಲಿ ನನಗೆ ಪಾಸ್ತಾ ಮತ್ತು ಪಿಜ್ಜಾ ಬೇಕಿತ್ತು ಅದಕ್ಕೆ ಇಟಾಲಿಯನ್ ಚೀಸ್ ಸ್ವಲ್ಪ ಜಾಸ್ತಿ ಹಾಕಿ ಪಾಸ್ತಾಗೆ ಆಮೇಲೆ ಮೆಕ್ಸಿಕನಲ್ಲಿ ಟಾಕೋಸ್ ಇದೆಯಾ ಹಾಗೆ ನಾಕೋಸ್ ಎರಡು ಬೇಕಿತ್ತು ಹಾಂ ಸರಿ ಮತ್ತೆ ಚೀನೀಸಲ್ಲಿ ನೂಡಲ್ಸ್ ಮತ್ತು ಡಂಪ್ಲಿಂಗ್ಸ್ ಬೇಕಿತ್ತು ಹಾಗೆ ಚೀನೀಸ್ ಎಕ್ಸ್ಟ್ರಾ ಸಾಸ್ ಕೊಡಿ ಹಾಂ ಸರಿ ಸರ್ ನೂಡಲ್ಸಲ್ಲಿ ನನಗೆ ಸೋಯ ಸಾಸ್ ಜಾಸ್ತಿ ಹಾಕಿರೋದ್ ಕೊಡಿ ಹಾಗೆ ಸ್ವೀಟ್ ಇರಲಿ ಸ್ವಲ್ಪ ಹಾಂ ಇಂಡಿಯನ್ನಲ್ಲಿ ನನಗೆ ಬಿರಿಯಾನಿ ಮತ್ತು ಬಟರ್ ಚಿಕನ್ ಮತ್ತೆ ಮಖಾನಿ ದಾಲ್ ಮಖಾನಿ ಬೇಕಿತ್ತು ಹಾಂ ಸರಿ ಸರ್ ಇವೆಲ್ಲ ಇದೆಯಾ ಹಾಂ ಎಷ್ಟು ಗಂಟೆ ಬೇಕಾಗುತ್ತೆ ತರ ಇದು ಬರೋಕೆ ಒನ್ ಅವರ್ ಹಾಂ ಸರಿ ಸರ್ ನನ್ನದು ಲೊಕೇಶನ್ ಬಂದುಬಿಟ್ಟು ಬಸವನಗುಡಿ ಬ್ಯಾಂಕ್ ಕಾಲೋನಿ ಹಾಂ ಸರಿ ಸರ್ ಎಷ್ಟು ಇನ್ನು ಒನ್ ಅವರಲ್ಲಿ ಇದೇ ಲೊಕೆಶನ್ ಸರ್ ನಾನು ನಿಮಗ್ ಮತ್ತೆ ಈ ನಂಬರಿಗೆ ಲೊಕೇಶನ್ ಕಳಿಸ್ತೀನಿ ಆ ಲೊಕೇಶನ್ಗೆ ಇದೆಲ್ಲ ಕಳಿಸಿ ಸರ್ ಹಾಂ ಸರಿ ಸರ್ ಸರಿ ಸರ್